ನನಗೆ ಸೀರೆ ಟಾಪಿಕ್ ಸಿಕ್ಕಿರೋದಿಂದ ನನಗೆ ನಮ್ಮಲ್ಲಿ ಸೀರೆಗೆ ಒಂದು ಒಳ್ಳೆಯ ಮಹತ್ವ ಇದೆ ಹಿಂದೂಗಳ ಸಂಪ್ರದಾಯ ಪ್ರಕಾರ ನಮಗೆ ಹಬ್ಬ ಗೌರಿ ಹಬ್ಬ ಅಂತಂದರೆ ತುಂಬ ಮುಖ್ಯ ಅದರಲ್ಲಿ ಅಮ್ಮನ ಮನೆಯಿಂದ ಒಂದು ಅದು ಸೀರೆ ಕೊಟ್ಟರೆ ಹೆಣ್ಮಕ್ಳುಗಳ್ಗೆ ಎಷ್ಟು ತುಂಬ ಖುಷಿಯಾಗುತ್ತೆ ಅಂತಂದರೆ ಅದು ಹೇಳ್ಕೋಳೋಕೆ ಅಸಾಧ್ಯ ಅಷ್ಟು ಖುಷಿಯಾಗುತ್ತೆ ಸೀರೆಲಿ ನಾನಾ ಥರ ಇದೆ ಕಾಟನ್ ಸ್ಯಾರಿ ಮತ್ತು ಸಿಲ್ಕ್ ಸ್ಯಾರಿ ರೇಷ್ಮೆ ಸೀರೆ ಮೈಸೂರು ಸಿಲ್ಕು ಮತ್ತು ಕಾಂಚಿವರಮ್ಮು ನಾನಾ ಥರದ ಸೀರೆಗಳಿವೆ ಅದರಲ್ಲಿ ನನಗೆ ತುಂಬ ಇಷ್ಟ ಅಂತಂದರೆ ಕಾಟನ್ ಸ್ಯಾರಿ ಮತ್ತು ಮೈಸೂರು ಸಿಲ್ಕು ಸಿಂಪಲ್ ಸೀರೆಗಳು ಅಂತಂದರೆ ಅದು ಇಷ್ಟವೇ ಆದರೆ ವೇರ್ ಮಾಡೋದಕ್ಕೆ ಅದು ತುಂಬ ಚೆನ್ನಾಗಿರೊದ್ರಿಂದ ಕಾಟನ್ ಸ್ಯಾರಿ ಅಂತಂದರೆ ನನಗೆ ತುಂಬ ಇಷ್ಟ ನನ್ನ ಹತ್ರ ಇರೋದೆಲ್ಲ ಆಲ್ಮೋಸ್ಟು ಕಾಟನ್ ಸ್ಯಾರಿಯೇ ಇದೆ ಅದರಿಂದ ನನಗೆ ತುಂಬ ಹೆಚ್ಚು ಒತ್ಕೊಡೋದು ಅಂತಂದರೆ ಸೀರೆಯಲ್ಲಿ ಕಾಟನ್ ಸ್ಯಾರಿ ಮಾತ್ರ ನಾನಷ್ಟು ತುಂಬ ವೇರ್ ಮಾಡ್ತೀನಿ ಅಮ್ಮಂಗೆ ತಗೊಂಡರೂ ಅಷ್ಟೆಯೇ ನಾನು ಸೀರೆ ಕಾಟನ್ ಸ್ಯಾರಿಯೇ ತುಂಬ ಕೊಡಿಸೋದು ನಮ್ಮ ಅತ್ತೆಗೆ ಕೊಡ್ಸೋದೂನು ಅಷ್ಟೆಯೇ ಕಾಟನ್ ಸ್ಯಾರಿಯೇ ಕೊಡಿಸೋದು ಆದ್ದರಿಂದ ನಮ್ಮಲ್ಲಿ ತುಂಬ ಒಬ್ಬೊಬ್ರಿಗೆ ಒನ್ನೊಂತರ ಇಷ್ಟ ಆದ್ರಿಂದ ನನಗೆ ನಾನ್ಹೇಳೊ ಪ್ರಕಾರ ನನಗೆ ಕಾಟನ್ ಸ್ಯಾರಿ ಮತ್ತು ಮೈಸೂರು ಸಿಲ್ಕು ಮೈಸೂರು ಸಿಲ್ಕು ಅಂತಂದರೆ ತುಂಬ ಕಂಫರ್ಟಬಲ್ಲಾಗೂ ಉಡ್ಬೌದು ಹೇಗ್ ಬೇಕಾದರೂ ಹಾಕ್ಕೊಬೋದು ಅಂತ ಅಂದಿರಲ್ಲ ತುಂಬ ಸಾಫ್ಟಾಗಿ ಕೂರುತ್ತೆ ಅದೊಂದು ಇಷ್ಟ ಮತ್ತು ನನ್ನ ಮಗ್ಳಿಗಂತೂ ಫ್ರೆಂಡ್ಸಿಪ್ಪಲ್ಲಿ ಸೀರೆ ಕೊಡೋದು ಅಂತಂದರೆ ತುಂಬ ಖುಷಿ ಅದನ್ನು ಗಿಫ್ಟ್ ಮಾಡಿ ಸೀರೆ ಗಿಫ್ಟ್ ಮಾಡೋದು ಅಂತಂದರೆ ಅದು ಇನ್ನು ನನ್ನ ಮಗ್ಳಿಗೆ ತುಂಬ ಇ ಅಂತ ಹೇಳ್ಕೊಬೋದು ಅವಳೂನು ಸೀರೆ ಅಂತಂದರೆ ಅಷ್ಟಿಷ್ಟ ಪಡ್ತಾಳೆ ಇನ್ನು ಅವ್ಳಿಗೆ ಒಂದು ಸ್ವಲ್ಪ ಏಜು ಕಮ್ಮಿ ಇರೋದ್ರಿಂದ ಅದರಿಂದ ಅಷ್ಟು ಸೀರೆ ಇದುಮಾಡ್ತಾಯಿಲ್ಲ ಸೀರೆ ಎಲ್ಲರಿಗೂ ಇಷ್ಟ ಆಗುತ್ತೆ ಯಾರಿಗಿಷ್ಟ ಆಗೋಲ್ಲ ಅಂತ ಏನಿಲ್ಲ ತುಂಬ ಇಷ್ಟ ಆಗುತ್ತೆ ಅಂಗಡಿಗ್ಹೋದ್ರಂತು ಫಸ್ಟು ಹೆಂಗಸ್ರುಗಳ್ ಕರ್ಕೊಂಡೋದ್ರೆ ಗಂಡಸ್ರು ಜೊತೆಲ್ಹೋದ್ರೆ ಫಸ್ಟು ನೀವು ಸೀರೆ ನೋಡೋದೆ ಫಸ್ಟಿದು ನಮ್ನೇನು ತಗೊಂಡಿರಿ ಅಂತ ಕೇಳೋದಿಲ್ಲ ಫಸ್ಟು ಸೀರೆಗ್ಹೋಗ್ತೀರ ಅಂತ ಅಂತಾರೆ ಎಲ್ಲಿಗಾದ್ರು ಹೋಗಲಿ ನಮ್ಮ ಇಲ್ಲಿ ಕರ್ನಾಟಕದಲ್ಲಾದ್ರು ಹೋಗಲಿ ಹೋಗೋಷ್ಟೆ ಹೊರ್ಗಡೆನಾದ್ರು ಹೋಗ್ಲಿ ಫಸ್ಟು ಹೆಣ್ಮಕ್ಳು ಹೋಗೋದೆ ಒಂದು ಸೀರೆ ಅಂಗಡಿಗ್ಹೋದ್ರೆ ಸೀರೆ ಫಸ್ಟು ನೋಡೋದು ಅಂತಂದರೆ ಸೀರೆ ಅಂಗಡಿಗ್ಹೋದ್ರೆ ಅದರಿಂದ ಸೀರೆ ಯಾರಿಗೆ ಬೇಕಾದರೂ ತುಂಬ ಬೇಗ ಇಷ್ಟ ಆಗುತ್ತೆ ಅದರಲ್ಲೀಗ ವಯಸ್ಸಾದೋರಿಗೆ ಸೀರೆ ಕೊಡಿಸೋದು ಅಂತಂದರೆ ನನ್ಗಂತೂ ತುಂಬ ಇಷ್ಟ ಅದು ಫ್ರೆಂಡ್ ಸರ್ಕಲ್ಲಿಗೆ ಸೀರೆ ಕೊಡಿಸೋದು ಅಂದರೆ ತುಂಬ ಇಷ್ಟ ಈ ಥರ ವೆರೈಟಿ ವೆರೈಟಿ ಹಬ್ಬಗಳೆಲ್ಲ ಇದ್ದರೂ ವೆರೈಟಿ ಸೀರೆಗಳಂತೂ ವರ್ಷದಿಂದ ವರ್ಷಕ್ಕೆ ವೆರೈಟಿ ವೆರೈಟಿ ಸೀರೆಗಳು ಆಗ್ತಾನೆಯಿರುತ್ತೆ ಈ ಕೊರೋನಾ ಟೈಮಲ್ಲಿಯೂ ಬಿಟ್ಟಿಲ್ಲ ಎಲ್ಲ ಸೀರೆ ಅಂಗಡಿಗಳ್ಗೆ ಒಂದು ಇಷ್ಟು ಟೈಮಿಂಗ್ಸ್ ಅಂತಿದ್ದಾಗ ಅಲ್ಲಿಯೂ ಅಷ್ಟು ಸೀರೆಗಳೆಲ್ಲ ಸೇಲಾಗಿದ್ದುಂಟು ನಾವೇ ಹೋಗ್ ತಗೊಂಡಿದ್ದೀವಿ ಹಾಗಾಗಿ ಸೀರೆ ತುಂಬಾ ಇಷ್ಟ ಆಗಿರೋದರಿಂದ ನನ್ಗಂತೂ ಸೀರೆ ಬಗ್ಗೆ ತುಂಬಾ ಹೇಳೋಕ್ಕೆ ಇಷ್ಟು ಅಂತ ಅನ್ಕೊತೀನಿ ಜಾಸ್ತಿ ಫಂಕ್ಷನ್ನಿಗೆಲ್ಲ ಸೀರೆಯೇ ಹಾಕ್ಕೊಂಡ್ಹೋಗ್ತೀವಿ ಈ ಫ್ರೆಂಡ್ ಸರ್ಕಲಲ್ಲಿ ಹೋಗ್ಬೇಕಾದ್ರೆ ಯಾವ ಸೀರೆ ಹಾಕ್ಕೊತೀರಾ ನಾವು ಅದನ್ನೇ ಹಾಕ್ಕೊತೀವಿ ನೀವು ಯಾವ್ದು ಹಾಕ್ಕೊತೀರಾ ಅಂತ ಕೇಳಿಕೊಂಡು ಎಲ್ಲ ಒಂದೇ ಥರ ಸೀರೆಗಳ್ ಹಾಕ್ಕೊಂಡ್ಹೋಗಿರೊದ್ರಿಂದ ತುಂಬ ಖುಷಿ ಆಗುತ್ತೆ ಮನ್ಸಿಗೆ ಆ ಥರ ಎಲ್ಲ ಒಂದೀಗ ಪಾರ್ಟಿ ವೇರಿಗೆ ಹೋಗ್ಬೇಕಾದ್ರೆ ನಾ ರೇಷ್ಮೆ ಸೀರೆ ಹಾಕ್ಕೊತೀನಿ ನೀವು ರೇಷ್ಮೆ ಸೀರೆಯೆ ಹಾಕ್ಕೊಳ್ಳಿ ಎಲ್ಲ ನಾವು ಈ ಥರ ಕಾಟನ್ ಸೀರೆ ಹಾಕ್ಕೊತೀವಿ ಕಾಟನ್ ಸೀರೆ ಹಾಕ್ಕೊಳ್ಳಿ ಇಲ್ಲ ಮೈಸೂರು ಸಿಲ್ಕ್ ಹಾಕ್ಕೊಳೋಣ ಹಾಕ್ಕೊಳ್ಳಿ ಈ ಥರ ಹೀಗೆ ಎಲ್ಲ ಒಂದು ಗ್ರೂಪಲ್ಲೇ ಫ್ರೆಂಡ್ಸಿಗೆಲ್ಲ ಫೋನ್ ಮಾಡ್ಕೊಂಡು ಹಾಕ್ಕೊಂಡ್ಹೋಗ್ತೀವಿ ಒಂದೇ ಥರ ಕಾಣ್ತೀವಿ ಅದರಿಂದ ನನಗೆ ಆ ಥರ ಕೇಳೋದು ಹಾಕ್ಕಂಡ್ಹೋಗೋದು ಅಂತಂದರೆ ನನ್ನ ನನ್ನ ಅನಿಸಿಕೆ ತುಂಬ ನನಗಿಷ್ಟ ನಮ್ಮ ಅಮ್ಮನಿಗೂ ಅಷ್ಟೇ ಸೀರೆ ತಕ್ಕೊಡಬೇಕಾದ್ರೆ ಅಮ್ಮ ಇದೆ ತಗೋ ಇದೇ ಸೀರೆ ಚೆನ್ನಾಗಿದೆ ನಮ್ಮ ಚಿಕ್ಕಮ್ಮನಿಗೂ ಅಷ್ಟೇ ಸೀರೆ ಕೊಡಿಸ್ಬೇಕಾದ್ರೆ ಅಮ್ಮ ತಗೊಳ್ಳಿ ಇದು ಅಮ್ಮ ತಕ್ಕೊಡ್ಸಿದ್ದೀನಿ ನೀವು ಇದನ್ನೇ ತಗೊಳ್ಳಿ ಅಂತ ಕೊಡಿಸ್ತೀನಿ ಆದರೂ ತುಂಬ ಎಲ್ಲ ಇಷ್ಟಪಡ್ತಾರೆ ಚೆನ್ನಾಗಿದು ಸೆಲೆಕ್ಟ್ ಮಾಡ್ತೀಯಾ ಚೆನ್ನಾಗ್ ತಗೊಡ್ತೀಯ ಅಂತ ತುಂಬ ಇಷ್ಟಪಡ್ತಾರೆ ಅದರಿಂದ ನನಗೆ ಸೀರೆಗಳಂದರೆ ತುಂಬಾ ಇಷ್ಟು ನಮ್ಮ ಮನೆಯ್ರು ಅಷ್ಟೇ ಒಂದು ನನಗೆ ನನ್ನ ಮದ್ವೆಯಾದ ಹೊಸದ್ರಲ್ಲಿ ಒಂದು ಟೂ ಫಿಫ್ಟಿಯೋ ಏನೋ ಇರಬೇಕು ಅನಿಸುತ್ತೆ ಒಂದು ಕಾಟನ್ ಸೀರೆ ಕೊಡಿಸಿದ್ರು ಅದು ನಂದೀಗ ನಂದು ಮದುವೆ ಆಗಿ ಇಪ್ಪತ್ತೆರಡು ವರ್ಷ ಆಗಿದೆ ಆ ಸೀರೆ ಇನ್ನೂ ಇಟ್ಕೊಂಡಿದ್ದೀನಿ ನಾನು ಅದು ಅಮ್ಮನ ಮನೆಲ್ಹೋದಾಗ ಬಿಟ್ಬಂದಿದ್ದಾಗ ಆ ಸೀರೆ ಎಲ್ಲಿ ಅಂತ ನಮ್ಮ ಮನೇವ್ರ್ ಕೇಳ್ತಿದ್ದರು ಮತ್ತು ಅದನ್ನ ತಗೊಬಂದು ಇಟ್ಕೊಂಡಿದ್ದೀನಿ ಕಾಟನ್ ಸ್ಯಾರಿನ ಅದು ಹಾಕ್ಕೊಳೇ ಹಾಕ್ಕೊಳೇ ಅಂತಾರೆ ಬರೀ ಎಷ್ಟು ಅಂತಂದರೆ ಟೂ ಫಿಫ್ಟೀಯು ಟೂ ಹಂಡ್ರೆಡ್ ಒಳಗೆಯೋ ಅಷ್ಟು ಇಪ್ಪತ್ತೆರಡು ವರ್ಷದಲ್ಲಿ ತಗೊಂಡಿರೋದು ಅಷ್ಟು ನೆನಪಿಲ್ಲ ಆದರೂ ಆ ಸೀರೆ ಇನ್ನು ಕಾಟನ್ ಸ್ಯಾರಿ ಇನ್ನು ಏನಿದೆ ಅಂತಂದರೆ ಈಗ ಆ ಥರ ಸ್ಯಾರಿ ಒಂದು ಸಾವಿರ ರೂಪಾಯಿ ಕೊಟ್ರೂ ಸಿಗೋಲ್ಲ ಅಷ್ಟು ಚೆನ್ನಾಗಿದೆ ನಮ್ಮ ಮನೆವ್ರಂತು ತುಂಬಾ ಇಷ್ಟಪಡ್ತಾರೆ ನನಗೆ ಅವರು ಈ ಸೀರೆ ಹಾಕ್ಕೊಳೇ ಆ ಸೀರೆ ಹಾಕ್ಕೊಳೇ ಈ ಥರ ಹೀಗ್ ಉಟ್ಕೊಳೇ ಆ ಆ ಥರ ತುಂಬಾ ನಮ್ಮ ಮನೆವ್ರು ಕಾಟನ್ ಸ್ಯಾರಿ ಹೀಗೆ ಹಾಕ್ಕೊಬೇಕು ಅಂತ ಅವರು ತುಂಬ ಇಷ್ಟಪಡ್ತಾರೆ ಇನ್ನು ನನ್ನ ಮಗ್ಳಂತೂ ಅಮ್ಮ ನೀವಿದು ಹಾಕ್ಕಂಡ್ಹೋಗಿ ಈ ಸೀರೆ ಚೆನ್ನಾಗ್ ಕಾಣುತ್ತೆ ಅಂತ ಅಂತಾಳೆ ಹಾಗೆ ಒಂದು ಒಬ್ಬೊಬ್ಬರದ್ದು ಅಂತಂದರೆ ಒಂದೊಂದು ಇದಿರುತ್ತೆ ನನ್ಗಂತೂ ಕಾಟನ್ ಸೀರೆ ಮೈಸೂರು ಸಿಲ್ಕು ತುಂಬಾ ಇಷ್ಟ